ನಮಸ್ತೆ ಇದು ವಿಜಯನಗರ ಜಿಲ್ಲೆ ಹೊಸ್ಪೇಟೆ ತಾಲೂಕು ಮರಿಯಮ್ನಹಳ್ಳಿ ವನಿತಾ ಅಂತ ನಾವು ನಮ್ಮ ಅಡಿಗೆಗಳೆಲ್ಲ ತುಂಬ ಟೇಸ್ಟಿಯಾಗಿರಬೇಕಂದರೆ ವಿಶೇಷವಾದ ಕೆಲವು ಪದಾರ್ಥಗಳನ್ನು ಕೂಡ ಬಳಸ್ತೀವಿ ಅದೂ ಯಾವುದು ಅಂತಂದರೆ ಚಿಕನ್ ಮಾಡಲಿಕ್ಕೆ ಯಾಲಕ್ಕಿ ಲವಂಗ ಚಕ್ಕೆ

ಜೊತೆಗೆ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಈ ಥರ ಹಾಕ್ತಿವಿ ಇನ್ನೂ ಟೇಸ್ಟ್ ತುಂಬ ಜಾಸ್ತಿ ಬರ್ಲಿಕ್ಕೆ ಅಂತ ತುಪ್ಪ ಬಳಸ್ತೀ ಯಾ ಸ್ವೀಟ್ ಮಾಡು ಮಾಡಬೇಕಾದ್ರೆ ಅದು ಹೆಚ್ಚಿನ್ ಜಾಸ್ತಿ ತುಪ್ಪನ ಬಳಸೋದ್ರಿಂದ ಜಾ ತುಂಬ ಚೆನ್ನಾಗಿರ್ತದೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಅದ್ರ್ ಜೊತ್ಗೆ ನಿಂಬೆ ರ ರಸ ಇದೆ ಅದ್ರ ಮಾಡಿದ್ರು ಅದಕ್ಕೆ ಯಾಲಕ್ಕಿ ಪೌಡರನ್ನ ಸೇರಿಸ್ತೀವಿ ಅದ್ರ ಜೊತೆಗೆ

ಅದು ಅದ್ರ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಅದನ್ನ ಬದನೇಕಾಯಿ ಸ್ ಮೂಲಂಗಿ ಇದು ಬದನೇಕಾಯಿ ಅಂತ ಏನು ಹೇಳ್ತಿವಿ ಅದನ್ನು ಪಲ್ಯ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಅದರ ಬದನೇಕಾಯಿಲಿ ಅದು ಗುರಾಳ್ ಪೌಡ್ರನ್ನಾ ಹಾಕೋದ್ರಿಂದ ಅದು ತುಂಬ ಟೇಸ್ಟಿ ಆಗಿರುತ್ತೆ ಮತ್ತು ಅಡಿಗೆ ಟೇಸ್ಟ್ ಆಗಿರಬೇಕಂದರೆ ಸನ್ ಫ್ಲವರ್ ಆಯಿಲ್ನಾ ಬಳಸಬೇಕು ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಜಾಸ್ತಿ ಹೆಚ್ಚು ಮಸಾಲೆಗಳನ್ನು ಬಳಸ್ತೇನೆ ಕೆಲವು ಟೇಸ್ಟಿಯಾಗಿ ಮಾಡಬೇಕಪ್ಪ ಅಂದರೆ ಅಡಿಗೇಲಿ ಬೆಳ್ಳುಳ್ಳಿ ಜಾಸ್ತಿ ಉಪಯೋಗಿಸ್ಬೇಕು ಅದ್ರ ಜೊತೆಗೆ ಈರುಳ್ಳಿಯನ್ನು ಕೂಡ ಉಪಯೋಗಿಸ್ಬೇಕು ಈರುಳ್ಳಿ ಜಾಸ್ತಿ ಉಪಯೋಗಿಸೋದ್ರಿಂದ ರಕ್ತ ಶುದ್ದೀಕರಣ ಆಗುತ್ತೆ ದೇಹದಲ್ಲಿ ಅದ್ರ ಜೊತೆಗೆ ಈ ತರಕಾರಿಗಳನ್ನ ಮಾಡಬೇಕಾದ್ರೆ ಈ ಬೆಂಡೆ ಪಲ್ಯ ಮಾಡಿದಾಗ ಅದು ಬೆಂಡೆ ಬೆಂಡೆ ಫ್ರೈ ಬೆಂಡೆ ಪಲ್ಯ ಬೆಂಡೆ ಫ್ರೈ ಎಲ್ಲ ಮಾಡಿದಾಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಜಾಸ್ತಿಯಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಈ ಮತ್ತು ಅವು ಹೀರೆಕಾಯಿ ಪಲ್ಯ ಜೊತೆಗೆ ಟೊಮೊಟೊ ಸೂಪು ಈ ಥರ ಎಲ್ಲ ಮಾಡಿದಾಗ ಅದಕ್ಕೆಲ್ಲ ಮೆಣ್ಸಿನ ಪೌಡ್ರ್ ಕೂಡ ಎಲ್ಲ ಹಾಕ್ತಿವಿ ನಾವು ಮತ್ತು ಇನ್ನು ಇನ್ನು ಇನ್ನು ಜಾಸ್ತಿ ಹೇಳ್ಬೇಕಂದ್ರೆ ಈ ಹೋಳ್ಗಿ ಅಂತೆಲ್ಲ ಏನು ಮಾಡ್ತೀವಿ ಅದ್ಕೆಲ್ಲ ಜಾಸ್ತಿ ತುಪ್ಪ ಬಳಸ್ತೀವಿ ನಾವು ತುಪ್ಪ ಬಳಸೋದ್ರಿಂದ ತುಂಬ ಟೇಸ್ಟಿ ಆಗಿರ್ತವೆ ಜೊತೆಗೆ ಹಾಲು ಹಾಕೊಂಡ್ ಊಟ ಮಾಡೋದ್ರಿಂದ ಹೋಳ್ಗೆ ತುಂಬ ಚೆನ್ನಾಗಿರುತ್ತವೆ ಅದು ಹೋಳ್ಗಿ ಆದಮೇಲೆ ಒಂದು ಶ್ಯಾವಿಗೆ ಪಾಯಸ ಗಸಗಸೆ ಪಾಯಸ ಶ್ಯಾವಿಗೆ ಖೀರು ಅಂತೇನು ಮಾಡ್ತೀವಿ ಅದೆಲ್ಲ ಕೂಡ ತುಂಬ ತುಪ್ಪ ಬಳಸೋದ್ರಿಂದ ತುಂಬ ಟೇಸ್ಟಿ ಆಗಿರ್ತಾವೆ ತುಂಬ ಚೆನ್ನಾಗಿರ್ತವೆ ಮತ್ತು ಮತ್ತು ಇದರಿಂದ ಮತ್ತು ಇನ್ನು ಇನ್ನು ಇನ್ನು ಟೇಸ್ಟ್ ಕೊಡೊ ಪದಾರ್ಥಗಳು ಅಂತಂದರೆ ಅನ್ನ ಬೇಳೆ ಸಾರು ಮಾಡಬೇಕಾದ್ರೆ ಕೇವಲ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಬೇಳೆ ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ಬಂದು ನುಗ್ಗೆಕಾಯಿ ಎಪ್ ಹೆಚ್ಚಿ ಹಾಕೋದ್ರಿಂದ ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾಂಬಾರು ಬೇರೆ ನುಗ್ಗೆಕಾಯಿ ಸಾಂಬಾರು ಬೇರೆ ಬೇರೆಯಾಗಿರುತ್ತೆ ಸೊಪ್ಪು ಜಾಸ್ತಿ ಬಳಸೋದ್ರಿಂದ ಅದು ಸೊಪ್ಪಿನ ಸಾಂಬಾರು ಆಗುತ್ತೆ ನುಗ್ಗೆಕಾಯಿ ಜಾಸ್ತಿ ಬಳಸೋದ್ರಿಂದ ಅದು ನುಗ್ಗೆಕಾಯಿ ಸಾಂಬಾರು ಆಗುತ್ತೆ ಅದ್ರ ಜೊತೆಗೆ ಜೊತೆಗೆ ಮತ್ತು ಮತ್ತು ಕೆಲವು ರೊಟ್ಟಿಗಳಲ್ಲಿ ಎಳ್ಳುಗಳನ್ನು ಹಾಕಿ ಮಾಡ್ತಾರೆ ಎಳ್ಳು ಹಾಕೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ಎಳ್ಳು ಹಾಕ್ತಾರೆ ಎಳ್ಳು ಎಣ್ಣೆ ಬದನೇಕಾಯಿ ಪಲ್ಯ ಮತ್ತು ಗೂರಾಳ್ ಪುಡಿ ಮತ್ತು ಆಮೇಲೆ ಶೇಂಗಾ ಅಂತ ಏನು ಹೇಳ್ತಿವಿ ನಾವು ಆ ಶೇಂಗಾ ಪೌಡ್ರ್ ಕೂಡ ಹಾಕ್ತಾರೆ ಅದ್ರ ಜೊತೆಗೆ ಅಡುಗೆ ತುಂಬ ಚೆನ್ನಾಗ್ ಕಾಣಿಸುತ್ತೆ ತುಂಬ ರುಚಿಯಾಗಿ ರುಚಿ ಕೂಡ ಕೊಡುತ್ತೆ ಅದ್ರ ಜೊತೆಗೆ ಮತ್ತು ಇನ್ನು ಈ ಚಪಾತಿ ಚಪಾತಿ ಮಾಡ್ತೀವಲ್ಲ ಚಪಾತಿಯಲ್ಲಿ ಪರೋಟ ಮತ್ತು ಪರೋಟ ಜೊತೆ ಆಲೂ ಫ್ರೈ ಆಲೂಗಡ್ಡೆ ಪಲ್ಯದಿಂದ ಮಾಡೋ ಪದಾರ್ಥಗಳು ಆಲೂಗಡ್ಡೆಯನ್ನು ಮೈದಾ ಹಿಟ್ಟಲ್ಲಿ ಸೇರಿಸಿ ಅದನ್ನು ಸಣ್ಣ ಉಂಡೆ ಥರ ಮಾಡಿ ಅದನ್ನು ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡಿ ಆಮೇಲೆ ಅದು ಜಾಮೂನ್ ಥರ ಕರಿದು ಜಾಮೂನ್ ಸಕ್ಕರೆ ಪಾಕದಲ್ಲಿ ಅದ್ದೋದ್ರಿಂದ ಅದು ಜಾಮೂನ್ ಥರ ಆಗುತ್ತೆ ಜಾಮೂನ್ ಅದೂ ಜಾಮೂನು ಜಾಮೂನ್ ಥರಾ ಅದು ಟೇಸ್ಟಿ ಆಗಿರುತ್ತೆ ಈ ಜಾಮೂನ್ ಮಾಡಬೇಕಾದ್ರೂ ಎಣ್ಣೆ ಬದಲಾಗಿ ತುಪ್ಪ ಉಪಯೋಗಿಸಿದ್ರು ಜಾಮೂನ್ ತುಂಬ ಟೇಸ್ಟಿ ಆಗಿರ್ತವೆ ಅದಕ್ಕೂ ಒದು ಸ್ವಲ್ಪ ಯಾಲಕ್ಕಿ ಪೌಡ್ರ್ ಸೇರಿಸೋದ್ರಿಂದ ರುಚಿಯಾಗಿರುತ್ತೆ ಯಾವುದೇ ಪಾಕ ಮಾಡಿದಾಗ ಪಾಕ ಗಟ್ಟಿಯಾಗದೆ ಇರೋದಕ್ಕೆ ಎರಡು ಲವಂಗಗಳನ್ನು ಪಾಕದಲ್ಲಿ ಹಾಕೋದ್ರಿಂದ ಪಾಕ ಗಟ್ಟಿಯಾಗೋದಿಲ್ಲ ಇದನ್ನು ಒಂದು ಟೆಕ್ನಿಕ್ ಅಂತ ಏನು ಹೇಳ್ತಿವಿ ಒಂದು ಅದು ಕೂಡ ಒಂದು ಅಂಶ ಅದು ಒಂದು ಚಿಟಿಕೆ ಅದು ಕೂಡ ಅದನ್ನು ಹಾಕ್ಬೇಕು ಆಮೇಲೆ ಈ ಹಾಲು ಇರುತ್ತಲ್ಲ ಹಾಲು ಕಾಯ್ಸೋಕಿನ್ನ ಮುಂಚೆ ಸ್ವಲ್ಪ ಅದೇನಾದರು ಒಡೆದು ಹೋಗ್ತೇ ಅಂತ ಸ್ವಲ್ಪ ನಮಗೆ ಅನುಮಾನ ಬಂದಿದ ತಕ್ಷಣ ಅದಕ್ಕೊನ್ನೇ ಒಂದಿಷ್ಟು ಒಂದು ಚಿಟಿಕೆಯಷ್ಟು ಒಂದು ಸೋಡಾ ಹಾಕೋದರಿಂದ ಹಾಲು ಒಡೆಯೋದಿಲ್ಲ ಅದು ಯಾರಿಗೂ ಗೊತ್ತಿಲ್ಲ ಹಾಕ್ ನೋಡಿ ಪ್ರಯತ್ನ ಮಾಡಿ ಚೆನ್ನಾಗಿರುತ್ತೆ ಜಾಸ್ತಿ ಅಲ್ಲ ಸ್ವಲ್ಪ ಹಾಕ್ಬೇಕು ಮತ್ತು ಜೊತೆಗೆ ಯಾವುದಾದರೂ ಹಳೆ ಹುಣ್ಸೆ ಹಣ್ಣು ಅಡುಗೇಲಿ ಬಳಸೋದ್ರಿಂದ ಅವರಿಗೆ ಮಲಬದ್ಧತೆ ಅದು ಆ ಥರದ್ದು ಯಾವುದು ಪ್ರಾಬ್ಲಮ್ಸ್ ಇರೋದಿಲ್ಲ ಹುಣ್ಸೆ ಹಣ್ಣು ಕೂಡ ಅಡ್ಗೆಲಿ ಅತಿ ಹೆಚ್ಚಾಗಿ ಬಳಸಬೇಕು ಈ ಗ್ರಾಮೀಣ ಪ್ರದೇಶದಲ್ಲಿ ಹುಣ್ಸೆ ಹಣ್ಗಳನ್ನು ಕೆ ಜಿಗಟ್ಲೆ ತಂದು ಮನೆಯಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಡ್ತಾರೆ ತುಂಬ ಚೆನ್ನಾಗಿರ್ತೈತೆ ಮುಂಚೆ ಎಣ್ಣೆಯನ್ನು ಮನೆಯಲ್ಲೇ ಅಡಿಗೇಲಿ ಹೆಚ್ಚು ಬಳಸಬೇಕು ಅದನ್ನು ಟೇಸ್ಟನ್ನು ಕೊಡುತ್ತೆ ಜೊತೆಗೆ ಮತ್ತು ಈ ಮದುವೆಗಳಲ್ಲೆಲ್ಲ ಮಾಡ್ತಾರಲ್ಲ ಗೋಬಿ ಗೋಬಿ ಫ್ರೈ ಗೋಬಿ ಪಲ್ಯ ಇದೆಲ್ಲ ಮಾಡ್ದಾಗ ಟೇಸ್ಟಿಂಗ್ ಪೌಡ್ರ್ ಅಂತೇಳಿ ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಪುಟಾಣಿ ಪೌಡ್ರು ಸೇರಿಸಿ ಎಲ್ಲ ಪೌಡ್ರ್ ಹಾಕ್ತಾರಲ್ಲ ಅದರಿಂದ ಈ ಗೋಬಿ ಮಂಚುರಿ ಎಲ್ಲ ಚೆನ್ನಾಗಿರುತ್ತೆ ಅದನ್ನು ಮಾಡ್ಬೌದು ಅದ್ರ ಜೊತೆಗೆ ಇನ್ನು ಏನಪ್ಪಾ ಅಂತಂದರೆ ಇನ್ನು ಟೇಸ್ಟ್ ಆಗಿರೋ ಅಡುಗೆಗಳು ಅಂತಂದರೆ ಮನೇಲೆ ಎಲ್ಲ ಎಲ್ಲ ತರ್ಕಾರಿಗಳು ಎಲ್ಲ ಸೇರಿ ಸೂಪ್ ಎಲ್ಲ ಮಾಡ್ಬೌದು ಸೂಪ್ ಮತ್ತು ಇದು ಮಿಲ್ಕ್ ಶೇಕ್ ಎಲ್ಲ ಮಾಡಬೇಕಾದ್ರೆ ನಾ ಎಲ್ಲ ಹಣ್ಣುಗಳನ್ನು ಕೂಡ ಸೇರಿಸಿ ಮಿಲ್ಕ್ ಶೇಕ್ ಮಾಡಬೇಕಾದ್ರೆ ಅದಕ್ಕೆ ಬಾದಾಮಿ ಪೌಡ್ರ್ ಹಾಕೋದ್ರಿಂದ ಮಿಲ್ಕ್ ಶೇಕ್ ತುಂಬಾ ಟೇಸ್ಟಿ ಆಗಿರುತ್ತೆ ಮಿಲ್ಕ್ ಶೇಕ್ ಏನು ಆಗ್ಬಾರ್ದು ಅಂದು ಫ್ರಿಜ್ಜಲ್ಲಿ ಮಾಡಿ ಆಮೇಲೆ ಫ್ರೀಜ್ ಮಾಡಿದ ಮೇಲೆ ಅದನ್ನು ಕುಡಿಬೌದು ಚೆನ್ನಾಗಿರುತ್ತೆ ಹಣ್ಣುಗಳನ್ನು ಹಾಗೆ ತಿಂದರೆ ಮಕ್ಕಳು ಕುಡಿಯೋದಿಲ್ಲ ಅದ್ರ ಅದಕ್ಕೆ ಮಕ್ಕಳು ಕುಡಿಯೋದಿಲ್ಲ ಅದಕ್ಕಾಗಿ ಅವ್ರಿಗೆ ಆಪಲ್ ಜ್ಯೂಸು ಮನೇಲೆ ಆವಗಿನ್ ಆಗಿಂದಾಗಲೇ ತಯಾರಿಸಿ ಕೊಡೋದ್ರಿಂದ ಅವರಿಗೆ ಇಷ್ಟ ಆಗುತ್ತೆ ಚೆನ್ನಾಗೂ ಇರುತ್ತೆ ಈ ವ ಮಾರ್ಕೆಟಲ್ಲಿ ಎಲ್ಲ ಸಿಗೋದೆಲ್ಲ ಸ್ಟೋರ್ ಆಗಿರುತ್ತೆ ಅದೆಲ್ಲ ತುಂಬ ದಿನದ್ದು ಯಾವಾಗ ಮಾಡಿರ್ತಾರೋ ಗೊತ್ತಿರೋಲ್ಲ ಅದಕ್ಕೆ ಮನೇಲೆ ಮಕ್ಕಳಿಗೆ ಆವಾಗಿಂದ ಆವಾಗೇ ಎಲ್ಲ ಜ್ಯೂಸ್ಗಳನ್ನು ಈ ಆರೆಂಜ್ ಜ್ಯೂಸು ಮತ್ತು ಇದು ಬೇರೆ ಜ್ಯೂಸ್ ಎಲ್ಲ ಮಾಡೋದೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಜ್ಯೂಸು ಮಾಡಿ ಕೊಡೋದು ಅಂದರೆ ಮಕ್ಕಳು ಎಲ್ತಿ ಆಗಿರ್ತಾರೆ ಇನ್ನು ಮಕ್ಳಿಗೆ ಹೆಲ್ತಿಗೆ ಸಂಬಂಧ ಪಟ್ಟಿರೋ ಹಂಗೆ ಈ ಈ ಹಾಲು ಕೊಡ್ತೀವಲ್ಲ ಹಾಲು ಬರೀ ಹಾಲು ಕೊಡೋದರಿಂದ ಅದ್ರ ಜೊತೆಗ್ ಎರೆಡು ಬಾದಾಮಿ ನೆನೆಸಿ ಅದು ಬಾದಾಮಿ ಇದು ಅದನ್ನೆಲ್ಲ ಫ್ರೈ ಒಟ್ಟು ಹುರ್ಕೊಂಡು ಪೌಡ್ರ್ ಮಾಡಿಟ್ಕೊಳೋದ್ರಿಂದ ಬಾದಾಮಿ ಪೌಡ್ರು ಅವೆಲ್ಲ ಹಾಕೋದ್ರಿಂದ ಹುಡುಗರ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ತ್ ಚೆನ್ನಾಗಿರುತ್ತೆ ಇದು ದ್ರಾಕ್ಷಿ ಡ್ರೈ ಪ್ರುಟ್ಸ್ ಅಂತ ಏನು ಹೇಳ್ತಿವಿ ಅವನ್ನೆಲ್ಲ ಕೊಡೋದ್ರಿಂದ ದ್ರಾಕ್ಷಿ ಎಲ್ಲ ತಿನ್ನಿಸೋದ್ರಿಂದ ಹುಡುಗ್ರು ಮಕ್ಳು ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲರು ಚೆನ್ನಾಗಿರ್ತಾರೆ ಎಲ್ಲರ ಆರೋಗ್ಯ ದೃಷ್ಟಿಯಿಂದ ಖಾದ್ಯಗಳಲ್ಲಿ ವಿಶೇಷ ಪದಾರ್ಥಗಳನ್ನು ಬಳಸೋದ್ರಿಂದ ಎಲ್ತ್ ಚೆನ್ನಾಗಿರುತ್ತೆ ಮಿತವಾಗಿ ಬಳಸ್ಬೇಕು ಇದು ಮಿತವಾಗಿ ಊಟ ಮಾಡಬೇಕು ಅಷ್ಟೆ